ನಾನು ಈಗ ಈಗ ತಾನೇ ಗ್ರಾಜುಯೇಟ್ ಆಗಿರುವಂಥ ಇಂಜಿನಿಯರಿಂಗ್ ಗ್ರಾಜುಯೇಟ್ ನನ್ನ ಉದ್ಯೋಗವನ್ನು ನಾನು ಈಗ ಒಂದು ಕಂಪನಿಗೆ ಆಯ್ಕೆ ಆಗಿರುವೆ ಅಸೋಶಿ ಅಸಿಸ್ಟೆಂಟ್ ಸಿಸ್ಟಮ್ ಇಂಜಿನಿಯರ್ ಟ್ರೈನಿ ಆಗಿ ಇದು ನನ್ನ ಉದ್ಯೋಗದ ಹುದ್ದೆ ಆದರೆ ನಾನು ಉದ್ಯೋಗವನ್ನು ಇನ್ನೂ ಪ್ರಾರಂಭಿಸಿಲ್ಲ ನನ್ನ ಮುಂದಿನ ತಿಂಗಳಲ್ಲಿ ನನ್ನ ಉದ್ಯೋಗ ಪ್ರಾರಂಭವಾಗುತ್ತದೆ